ಪ್ರಸ್ತುತ ಭಾರತದ ರಾಜಕೀಯ ಪರಿಸ್ಥಿತಿ ತುಂಬ ಹದ್ಗೆಟ್ಟಿದೆ ಯಾರೂ ಹೆಚ್ಚಾಗಿ ಅಭಿವೃದ್ಧಿಯ ಕಡೆ ಗಮನ ಹರಸ್ತಾ ಇಲ್ಲ ನನಗೆ ಯಾವೊಂದು ಪಕ್ಷದ ಬಗ್ಗೆಯೂ ಯಾವುದೇ ಅಭಿಪ್ರಾಯ ಇಲ್ಲ ಯಾವ ಪಕ್ಷ ಗೆದ್ರೂ ಕೂಡ ದೇಶದ ಪ್ರಗತಿಗೆ ದುಡಿಯಬೇಕೆಂಬುದು ನನ್ನ ಅನಿಸಿಕೆ ರಾಜಕೀಯ ವ್ಯಕ್ತಿಗಳ ಗುದ್ದಾಟ ನನಗೆ ಇಷ್ಟ ಆಗದೆ ಇರೋ ಸಂಗತಿ ಅವರನ್ನ ಇವರು ಇವರನ್ನ ಇವರು ಯಾವಾಗಲೂ ದೂಷಣೆ ಮಾಡ್ತಾ ಇರ್ತಾರೆ ಹಿಂಗಾದ್ರೆ ಜನಗಳಿಗೆ ಅವ್ರ ಮೇಲೆ ನಂಬಿಕೆ ಬರೋದು ಹೇಗೆ ಗೌರವ ಬರೋದು ಹೇಗೆ ಇವರೇ ಇಷ್ಟೊಂದು ಗುದ್ದಾಡ್ತಾರೆ ನಮ್ಮ ಅಭಿವೃದ್ಧಿ ಹೇಗ್ ಮಾಡ್ತಾರೆ ಇವರು ಅಂತ ಜನ ಹೀಯಾಳ್ಸ್ತಾ ಇರ್ತಾರೆ ಸದ್ಯಕ್ಕೆ ನಮ್ಗೆ ಇಷ್ಟ ಆಗಿರೋದಂದರೆ ಜನರ ಆರೋಗ್ಯಕ್ಕೆ ಕೆಲವೊಂದು ಕಾನೂನುಗಳು ಆಸ್ಪಿಟ್ಲುಗಳಲ್ಲಿ ಉಚಿತ ಚಿಕಿತ್ಸೆ ಆಮೇಲೆ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಮಕ್ಕಳಿಗೆ ಸ್ಕಾಲರ್ಷಿಪ್ ಆಗಲಿ ಪ್ರತಿಯೊಂದು ಯಾವ್ದು ಯಾವುದು ಉತ್ತಮ ಉತ್ತಮವಾಗಿ ಮಕ್ಳ ಮಕ್ಕಳ ಮತ್ತು ಮಹಿಳೆಯರ ಪರವಾಗಿದ್ಯೋ ಅದೆಲ್ಲ ನನಗೆ ತುಂಬ ಇಷ್ಟವಾಗಿರೋದು ನಾನು ಭೇಟಿಯಾಗೋದಾದರೆ ಮೋದಿಯವ್ರನ್ನ ಭೇಟಿ ಆಗಬೇಕು ಅಂತ ಅನ್ಕೊಂಡಿದ್ದೇನೆ ಭೇಟಿ ಆದರೆ ಭಾರತೀಯ ಸೇನೆಯಲ್ಲಿರೋ ಸೈನಿಕ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತೊಗೊಳ್ಳಿ ಅಂತ ಹೇಳ್ಬೋದು ಯಾಕಂದರೆ ಯಾವಾಗಲೂ ಎಮರ್ಜೆನ್ಸಿ ಯುದ್ಧಗಳನ್ನು ಅವರು ಘೋಷಣೆ ಮಾಡ್ತಿರ್ತಾರೆ ಅವ್ರ ಕುಟುಂಬ ಅವ್ರಿಗೂ ಕುಟುಂಬ ಇರುತ್ತೆ ಅವ್ರನ್ನೂ ನಂಬ್ಕೊಂಡು ಒಂದು ಮೂರು ನಾಲ್ಕು ಜನಗಳ ಜೀವ ಇರುತ್ತೆ ಯುದ್ಧಗಳು ಸಡನ್ ಆಗಿ ಪ್ಲ್ಯಾನ್ಗಳಾದಾಗ ಎಷ್ಟೋ ಜನ ಜೀವಗಳು ಹೋಗ್ತವೆ ಹಂಗಾಗಿ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳ್ಬೋದು ಭಾರತಕ್ಕೆ ನಿಮ್ಮ ಶೈಕ್ಷಣಿಕ ಪ್ರಗತಿ ಹೆಚ್ಚಾಗಿರ್ಲಿ ಕೊಡುಗೆ ನಿಮ್ಮ ಶೈಕ್ಷಣಿಕವಾಗಿ ನಿಮ್ಮ ಕೊಡುಗೆ ಅತಿ ಹೆಚ್ಚಿರ್ಲಿ ಅಂತ ನಾನು ಅವ್ರ್ಗೆ ಹೇಳ್ತೀನಿ ಮತ್ತು ಇತ್ತೀಚೆಗೆ ಉಚಿತ ಬಸ್ನ ವ್ಯವಸ್ಥೆಯಿಂದ ಸರ್ಕಾರಕ್ಕೆ ಅತಿ ಹೆಚ್ಚಾಗಿ ನಷ್ಟ ಆಗ್ತಿದೆ ಇದರ ಬಗ್ಗೆ ಆಲೋಚನೆ ಮಾಡಿ ನಿರ್ಧಾರ ತಗೋಬೇಕು ತೆಗೆದುಕೊಳ್ಬೋದಾಗಿತ್ತು ಮಹಿಳೆಯರ ಪ್ರಗತಿಗೆ ಹೆಚ್ಚಾಗಿ ಗಮನ ಕೊಡ್ತಾ ಇರೋದು ನನಗೆ ತುಂಬ ಇಷ್ಟ ಆಗಿರೋ ವಿಷಯ ದೇಶದ ಸಂಸ್ಕೃತಿಯನ್ನು ಎಲ್ಲೆಡೆ ಕಾಪಾಡ್ತಾ ಇರೋದರಿಂದ ನನಗೆ ತುಂಬ ಖುಷಿ ಕೊಟ್ರೋ ವಿಷಯ ಮೋದಿ ಬಗ್ಗೆ ಅವರು